ತೋಟಗಾರಿಕೆ ಆರಂಭಿಸಲ್ ನಮಗೆ ಏನು ಪ್ರೇರಣೆ ಅಂದರೆ ಮನೆ ಮುಂದೆ ಜಾಗ ಇದ್ರೆ ಸುಮ್ಮನೆ ಅದು ಇದು ಬೇಡ್ದೆ ಇರೋ ವಸ್ತುಗಳ್ನ್ ಎಸೆದು ಗಲೀಜು ಮಾಡ್ಕೊಂಡು ಹಂಗೆಲ್ಲಾ ಮಾಡ್ಕಳೋದ್ರ್ ಬದಲು ಅದುನ್ನ ಜಾಗ ಕ್ಲೀನ್ ಮಾಡ್ಕೊಂಡ್ಬುಟ್ ಅಲ್ಲಿ ಏನಾರೂ ಒಂದೆರಡು ಹೂವಿನ್ ಗಿಡ ಹಾಕದ್ರೆ ಹೂವು ಬ ಹೂವು ಬೆಳ್ಕೋಬೋದು ಇಲ್ಲ ಅಂದರೆ ಸೊಪ್ಪು ಏನಾದರು ಬೆಳ್ಕೊಂಡ್ರೆ ಸೊಪ್ಪು ಮನೆಗೇ ಬಳ್ಸೋಕಾಗುತ್ತೆ ಸೊಪ್ಪು ಕೊತ್ಮಿರಿ ಸೊಪ್ಪು ಪಾಲಾಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಆ ಥರ ಎಲ್ಲ ಬೆಳ್ಕೊಂಡ್ರೆ ಅಡುಗೆಗೆ ಉಪ್ಯೋಗಿಸಬೋದು ಏನೂ ಸುಮ್ಮನೆ ಖಾಲಿ ಜಾಗ ಇದ್ರೆ ವೇಸ್ಟಾಗಿ ಅಲ್ಲಿ ಸುಮ್ಮನೆ ಕಸ ಕಡ್ಡಿ ಏನಾದರು ಸುಮ್ಮನೆ ಬೇಡದೆ ಇರೋದೆಲ್ಲ ಕಂಡು ಏನೇನಾರ ಸೇರ್ಕೊಳ್ತೆ ಹಂಗಾಗಿ ನಿಮ್ಮ ತೋಟಗಾರಿಕೆ ಮಾಡ್ಕಬೇಕಂತಾ ಅನಿಸುತ್ತೆ ಆಮೇಲೆ ಎರಡು ಹೂವಿನ್ ಗಿಡಗಳ್ ಹಾಕಂಡ್ರೆ ಮನೆಗೇ ಮನೆ ಬಳಕೆ ಹೂವಿನ್ ಹೂವಾಗುತ್ತೆ ಪೂಜೆಗೆಲ್ಲ ಮಾ ಜಾಗದಲ್ಲಿ ಎರಡು ಹೂವಿನ್ ಗಿಡ ಹಾಕಂಡು ಆಮೇಲೆ ಮತ್ತು ಮತ್ತು ಮತ್ತು ಅದಕ್ಕೆ ಇನ್ನು ಬೇರೆ ಬೇರೆ ಹೂವಿನ್ ಗಿಡಗಳನ್ನ ಹಾಕದ್ರೆ ಬೇರೆರ್ಗೆ ನೋಡೋಕು ಚೆನ್ನಾಗಿರುತ್ತೆ ಗಾರ್ಡನಿಂಗ್ ಆಗಿರುತ್ತೆ ಆಮೇಲೆ ಕರ್ಬೇವಿನ ಗಿಡ ಬೆಳ್ಕೊಂಡ್ರೆ ಚೆನ್ನಾಗಿರುತ್ತೆ ಮನೆಗೆ ಬಳ್ಸೊಕ್ಕೆ ಕರಿಬೇವು ಹೊರಗಿಂದ ತರಬೇಕಾಗಿರಲ್ಲ ಎಲೆ ಬಳ್ಳಿ ಬೆಳ್ಕೊಬೋದು ಎಲೆ ಬಳ್ಳಿನ ಪಾರ್ಟ್ ಅಲ್ಲಿ ಹಾಕಂಡು ಬೆಳ್ಕೊಬೋದು ಮನೆ ಮುಂದೆ ಜಾಗ ಇತ್ತು ಜಾಗದಲ್ಲಿ ಮನೆ ಮುಂದಿರೋ ಜಾಗ್ದಲ್ಲೇ ಬೆಳ್ಕೊಬೋದು ಮನೆ ಬಳಕೆಗೂ ಆಗುತ್ತೆ ಪೂಜೆಗಾಗುತ್ತೆ ಚೆನ್ನಾಗು ಇರುತ್ತೆ ಮನೆ ಮುಂದೆ ಮನಿ ಪ್ಲಾಂಟ್ ಹಾಕಬೋದು ಮನಿ ಪ್ಲಾಂಟ್ ಬೆಳ್ಕೊಬೌದು ಮನಿ ಪ್ಲಾಂಟ್ ಹಾಕಂಡ್ರೆ ನಾವು ನೋಡೋಕು ಒಳ್ಳೆ ಚೆನ್ನಾಗ್ ಕಾಣುತ್ತೆ ಮನೆ ಮುಂದೆ ಈ ರೀತಿ ಎಲ್ಲ ತೋಟಗಾರಿಕೆಗಳು ಮಾಡ್ಕೊಂಡು ಬೆಳ್ಕೊಬೋದು ಇದನ್ನೆಲ್ಲ ಜಾ ಮನೆ ಮುಂದೆ ಇರೋ ಜಾಗಗಳಲ್ಲಿ ಜಾಗ ಇಲ್ಲ ಅಂದ್ರು ಪಾಟ್ಗಳ್ ಇಟ್ಕೊಂಡ್ ಮಾಡ್ಕೊಬೌದು ಇರೋ ಜಾಗದಲ್ಲೇ ಪಾಟ್ಗಳಲ್ ಹಾಕಂಡ್ ಬೆಳಿಬೋದು ಮನೆ ಮತ್ತು ಜಮೀನಲ್ಲಿ ಜಾಗ ಇತ್ತು ಬೇರೆ ಜಾ ಬೆಳೆ ಬೆಳೆದು ಉಳಿದಿರೋ ಜಾಗ ಇರುತ್ತಲ್ಲ ಸೈಡಲೆಲ್ಲ ಅಲ್ಲೆಲ್ಲ ಗಿಡ ಮರಗಳ್ ಹಾಕಂಡ್ರೆ ನೆರಳಿಗೂ ಆಗುತ್ತೆ ಅಲ್ಲಿ ತೋಟಗಾರಿಕೇ ಮಾಡ್ಕೊಂಡಂಗಾಗತ್ತೆ ಆಸಕ್ತಿ ಇರುತ್ತೆ ನಮಗೆ ಮನೆ ಹತ್ರ ಜಾಗ ಇರೊಲ್ಲ ಜಮೀನಲ್ಲಿ ಬೆಳೆ ಬೆಳೆದಿರೋ ಜಾಗ ಬಿಟ್ಟು ಉಲಿದಿರೋ ಜಾಗದಲ್ಲಿ ಗಿಡಗಳ್ ಹಾಕಬೋದು ಅಲ್ಲಿ ನಮಗೆ ಹೋದಾಗ ಕೂತ್ಕೊಳಾಕೆ ನೆರಳಿಗೆ ದನ ಕರುಗಳ್ ಕಟ್ಟಾಕಬೋದು ದನ ಕರುಗಳುಗೆ ನೀರು ಕುಡ್ಸೋಕೆ ಮೇವು ಹಾಕಾಕೆ ಅಲ್ಲಿ ಕಟ್ಟಿಬಿಟ್ಟು ಮಾಡ್ಕೊಬೋದು ಮಕ್ಕಳು ಮರಿಗೂ ಅದ್ರ ಬಗ್ಗೆ ಆಸಕ್ತಿ ಬರುತ್ತೆ ಈ ರೀತಿ ಎಲ್ಲ ತೋಟಗಾರಿಕೆ ಮಾಡ್ಕೊಂಡೋಬೌದು ಎಲ್ಲ ಥರದ್ ಗಿಡಗಳನ್ನು ಬೆಳಿಬೋದು ಸಪೋಟ ಗಿಡ ಸೀಬೆ ಗಿಡ ಈ ಥರ ಎಲ್ಲ ಮಾವಿನ ಗಿಡ ಇವನ್ನೆಲ್ಲ ನೆಟ್ಕೊಂಡು ಬೆಳೆದ್ರೆ ತೋಟಗಾರಿಕೆ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ನೆರಳಿಗ್ ಮ ಹೋದಾಗ ನೆರಳಿಗು ಆಗುತ್ತೆ ವಾತಾವರ್ಣನೂ ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ಬಿಸುತ್ತೆ ಈ ಥರ ಎಲ್ಲ ತೋಟಗಾರಿಕೆ ಮಾಡ್ಕೊಂಡೋಗ್ಬೌದು